ನಾಗರಿಕರಿಗೆ ರಕ್ಷಣೆ ನೀಡಲು ಸಮಾಜದಲ್ಲಿ ಶಾಂತಿ ಕಾಪಾಡಲು ಕಾನೂನು ವ್ಯವಸ್ಥೆಯಲ್ಲಿ ಎಲ್ಲ ರೀತಿಯಾದಂಥ ಸುಧಾರಣೆಗಳನ್ನು ಆಗ್ಬೇಕು ನಾಗರಿಕರಿಗೆ ರಕ್ಷಣೆ ನೀಡಿದಂತಹ ದೇಶ ಉತ್ತಮ ರೀತಿಯಲ್ಲಿ ಬೆಳೆಯುತ್ತೆ ಅಂತ ಹೇಳೋದಕ್ಕೆ ಇಷ್ಟ ಆಗುತ್ತೆ ಯಾಕಂತಂದರೆ ದೇಶದಲ್ಲಿ ನಾಗರೀಕರೇ ಮೊದಲ ಸ್ಥಾನ ನಾಗರಿಕರಿಗೆ ಆ ತಪ್ಪು ನಡೆದಾಗ ಅಲ್ಲಿಯೇ ಅವರಿಗೆ ಶಿಕ್ಷಿಸುವಂತಹ ಅಧಿಕಾರವನ್ನು ಇರಬೇಕು ಏಕೆಂದ್ರೆ ಇವಾಗ ನಮ್ಮ ಸಮಾಜದಲ್ಲಿ ಸುಮಾರು ನೋಡ್ತಾಯಿದ್ದೀವಿ ಸುಮಾರು ಕೇಳ್ತಾಯಿದ್ದೀವಿ ಒಂದು ತಪ್ಪು ಆದ್ಮೇಲೆ ಅದಕ್ಕೆ ಶಿಕ್ಷೆ ಕೊಡೋದಕ್ಕೆ ಸುಮಾರು ವರ್ಷಗಳಿಗೆ ಹಾಕ್ತಾಯಿದೆ ವರ್ಷಗಳಿಂದ ವರ್ಷಗಳು ಕಳೆದು ಯಾವತ್ತೋ ಆಗಿರೋ ಘಟನೆಗೆ ಯಾವತ್ತೋ ನೀಡಿದ ಶಿಕ್ಷೆ ಅದು ಅದ್ರ ಜೊತೆಗೆ ಮತ್ತಷ್ಟು ಅಪರಾಧಗಳು ನಡ್ದಿರುತ್ತೆ ಆದ್ದರಿಂದ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ನಮಗೆ ಸರಿ ಅಂತ ಅನ್ನಿಸಿದ ಮೇಲೆ ಆ ಟೈಮಿಗೆ ಎಲ್ಲ ಸಾಕ್ಷ್ಯಾಧಾರಗಳನ್ನ ಪರಿಶೀಲಿಸಿ ಅದೇ ಆ ಆ ವರ್ಷದಲ್ಲಿಯೇ ಅವರಿಗೆ ಆ ಕಾನೂನು ವ್ಯವಸ್ಥೆಯಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ನೀಡಿದರೆ ಅಪರಾಧಗಳನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನ ಮಾ ಹೆಚ್ಚಿಗೆ ರಕ್ಷಣೆಯನ್ನು ನೀಡಬೇಕು ಅವರಿಗೆ ಮೊಬೈಲಲ್ಲಿ ಹಾನ್ಲೈನಲ್ಲಿ ನಂಬರ್ ಕೊಟ್ಟು ಈ ರೀತಿ ನಮ್ಮ ನಮಗೇನಾದ್ರು ಪ್ರಾಬ್ಲಮ್ ಆದಾಗ ಹೆಣ್ಣು ಮಕ್ಕಳಿಗೆ ಪ್ರಾಬ್ಲಮ್ಮಾದಾಗ ನಾವು ಅವರಿಗೆ ಆ ಆ ನಂಬರಿಗೆ ಕಾಲ್ ಮಾಡೋ ರೀತಿಯಾಗಲಿ ಇಲ್ಲ ನಮಗೆ ಒಂದು ಸುವ್ಯವಸ್ಥೆಯನ್ನ ಮಾಡೋದಂತಾಗಲಿ ಯಾವುದೇ ರೀತಿಯಾದಂತಹ ಆಗಲಿ ಹೆಣ್ಣು ಮಕ್ಕಳಿಗೆ ನಮಗೆ ಕಂಪ್ಲೀಟಾಗಿ ರಕ್ಷಣೆಯನ್ನು ನೀಡಿದಾಗ ಒಂದು ನಮ್ಮ ದೇಶದಲ್ಲಿ ಉತ್ತಮ ಸ್ಥಾನನ ಪಡಿಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಮೊದಲಿಗೆ ಹೆಣ್ಮಕ್ಕಳಿಗೆ ಫಸ್ಟ್ ರಕ್ಷಣೆ ತದನಂತರ ಎಲ್ಲರಿಗೂ ರಕ್ಷಣೆ ಇರಲೇಬೇಕು ಎಲ್ಲರಿಗು ರಕ್ಷಣೆಯನ್ನು ಕಾನೂನು ವ್ಯವಸ್ಥೆಯಲ್ಲಿಯೇ ನಡಿಬೇಕು ಅನ್ನೋದು ನಮ್ಮ ಪ್ರೇಯರ್ ಏಕೆಂದ್ರೆ ಯಾರೋ ಒಬ್ಬರು ಬಂದು ನಾವೇನೋ ಮಾಡಿದ್ವಿ ಎಲ್ಲರೂ ಮಾಡಿದ್ರು ಅದರ ಬಗ್ಗೆ ಆಯ್ತು ಅನ್ನೋದೆಲ್ಲ ಬೇಡ ನಮ್ಮಲ್ಲಿ ನಾವೇನು ಏನು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಅನ್ನೋದು ನಾವು ತೋರಿಸ್ಕೊಡ್ಬೇಕು ಫಸ್ಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಆಗ್ಬೇಕು ಅನ್ನೋದು ಆಸೆ ಕರ್ನಾಟಕ ರಾಜ್ಯದಲ್ಲಿ ಆದಾಗ ಬೇರೆ ಎಲ್ಲ ರಾಜ್ಯಗಳು ಅದನ್ನ ತಿಳ್ಕೊಳ್ಳುತ್ತೆ ಅದೊಂದು ಮಾದರಿ ಆಗ್ಬಹುದು ಅನ್ನೋದು ನನ್ನ ಅಭಿಪ್ರಾಯ